ಹಾಂ ಹೇಳಿರಿ ಹಾಂ ಹೇಳಿರಿ ಹೇಳಿರಿ ಹಾಂ ಇದೆ ಮೇಡಮ್ ನೋಡುವಂಥ ಪ್ಲೇಸಸ್ ಎಲ್ಲ ಅದಾವೆ ರೀ ಇಲ್ಲಿ ಇಲ್ಲಿ ಫಸ್ಟ್ ಬಂದುಬಿಟ್ಟು ಇಲ್ಲಿ ಇದು ಇದು ಐತ್ರೀ ವೀರ ನಾರಾಯಣನ ಗುಡಿ ಐತೆ ರೀ ಆಮೇಲೆ ಬಿಂಕದ ಕಟ್ಟೆ ಒಳಗೆ ಜೂ ಐತೆ ರೀ ಆಮೇಲೆ ಸಾಲುಮರದ ತಿಮ್ಮಕ್ಕ ಅಂತಂದು ಗರಡನ್ ಐತೆ ರೀ ಆಮೇಲೆ ತ್ರಿಕೂಟೇಶ್ವರ ಗುಡಿ ಐತೆ ರೀ ಆನಂತರ ಇಲ್ಲಿ ಬಸ್ವೇಶ್ವರ್ನ ಬಸವೇಶ್ವರ ಸ್ಟ್ಯಾಚು ಇದೆ ರೀ ಅಲ್ಲಿ ತುಂಬ ಎಲ್ಲ ಅಲ್ಲೇ ವಾಟ್ರ್ ಬೋಟಿಂಗ್ ಎಲ್ಲ ವ್ಯವಸ್ಥೆ ಐತೆ ರೀ ನೀವು ಎಲ್ಲಿ ಎಲ್ಲಿ ಬೇಕಾದರೂ ಹೋಗ್ಬೋದು ಹಾಂ ಐತೆ ರೀ ಐತೆ ರೀ ವೆಯಿಕಲ್ ಎಲ್ಲ ಐತೆ ವೆಯಿಕಲ್ ಸಿಗತ್ತೆ ನೀವು ಎಲ್ಲಿಗೆ ಬೇಕಂದ್ರೆ ಅಲ್ಲಿಗೆ ನಾವೆಲ್ಲ ಕರ್ಕೊಂಡು ಹೋಗಿ ನಿಮಗೆಲ್ಲ ತಿರುಗಾಡ್ಸಿ ತೋರ್ಸ್ಕೊಂಡು ಬರ್ತೀವಿ ರೀ ಹಾಂ ಸಿಕ್ತತಿ ಸಿಕ್ತತಿ ನೀವು ಯಾವ ಹೋಟೆಲ್ನಾಗ ಅದಿರೀ ಹೇಳಿರಿ ನಮ್ಗೆ ನಾವು ನಿಮ್ಗೆ ಅಲ್ಲಿಗೆ ವ್ಯಾನ್ ಕಳಿಸ್ತೀವಿ ನಮ್ದು ಅಲ್ಲಿ ಅವ್ರು ನಿಮಗೆ ಎಲ್ಲ ನಿಮಗೆ ಎಲ್ಲೆಲ್ಲಿ ಹೇಳ್ತೀರಿ ನಮ್ಗೆ ಗದಗ ಡಿಸ್ಟಿಕ್ ಒಳಗೆ ಏನೇನು ನೋಡೋವಂಥ ಪ್ಲೇಸ್ ಇದಾವೆ ಎಲ್ಲ ನಿಮ್ಗೆ ತೋರಿಸ್ಕೊಂಡು ಬರ್ತೀವಿ ನಾವು ಹಾಂ ಎಂಟ್ರೆನ್ಸ್ ಫೀ ಇರತ್ ರೀ ಎಲ್ಲ ಕಡೆಗೂ ಎಂಟ್ರೆನ್ಸ್ ಫೀ ಇರುತ್ತೆ ಎಲ್ಲ ಕಡೆಗೂ ಹೋಗಿ ನೀವು ಅದು ಜಾಸ್ತಿ ಏನೂ ಇರೋದಿಲ್ಲ ಕಡ್ಮೆ ಇದ್ರೊಳಗೆ ಇರ್ತೈತಿ ನೀವು ಆರಾಮವಾಗಿ ನೋಡ್ಕೊಂಡು ಬರ್ಬೋದು ಹಾಂ ಮಾಡಿರಿ ಮಾಡಿರಿ ಮತ್ತು ಮತ್ಯಾರ ಬಂದ್ರೆ ಹೇಳಿರಿ ನಾವೆಲ್ಲ ನಿಮ್ಗೆ ಸರಿಯಾಗಿ ಕರ್ಕೊಂಡು ತಿರುಗಾಡ್ಸ್ಕೊಂಡು ಬರ್ತೀವಿ ನಾವು ನಿಮ್ಗೆ ಓಕೆ ಮೇಡಮ್ ತ್ಯಾಂಕ್ ಯು ಮೇಡಮ್